ಹಾಂ ಹೇಳಿ ಸರ್ ಯಾರು ಹಾಂ ಹೇಳಿರಿ ಎಷ್ಟು ವಯ್ಸು ರೀ ವಯ್ಸು ಎಷ್ಟು ರೀ ವಯಸ್ಸು ವಯ್ಸು ರೀ ಹಾಂ ಹಾಂ ರೀ ಅದು ಸಿಂಗಲ್ ಪರ್ಸನ್ ಆದ್ರೆ ಸ್ವಲ್ಪ ಕಾಸ್ಟಾ ಇದಾಗತ್ರೀ ಫ್ಯಾಮಿಲಿ ಅಂತಿದ್ದರೆ ಸ್ವಲ್ಪ ಪ್ಯಾಕೇಜ್ ಕಮ್ಮಿ ಐತ್ರಿ ನೀವು ಫ್ಯಾಮಿಲಿ ಆದರೆ ಪ್ಯಾಕೇಜ್ ಕಮ್ಮಿ ಐತ್ರಿ ಬ ಇಲ್ಲಿ ಬಂದರೆ ಮಾತಾಡೋಣ ರೀ ಸಿಂಗಲ್ ಪರ್ಸನಾದ್ರೆ ತಿಂಗ್ಳಿಗೆ ಮುನ್ನೂರೈವತ್ತು ರೀ ಒಬ್ರಿಗೆ ರೀ ಫ್ಯಾಮಿಲಿ ಅಂದ್ರೆ ಒಂದು ನೈನ್ ಹಂಡ್ರೆಡ್ ಬರ್ತದ್ ರೀ